ಹಲೋ ಇದು ಮಯೂ ಮಯೂರ ಹೋಟೆಲಾ ಈ ನಮ್ಮ ನಮ್ಮ ಸ್ನೇಹಿತರೊಂದಿಗೆ ಇಂದು ಸಂಜೆ ಆರು ಗಂಟೆಗೆ ನಾವು ಬರ್ತಿದ್ದೇವೆ ನಮಗೆ ಒಂದು ಆರು ಟೇಬಲ್ಲ ಬೇಕು ಒಳ್ಳೆ ಫುಡ್ ಬೇಕು ನಾವು ಹೇಳ್ತೇವೆ ಅದು ಬಿರಿಯಾನಿ ಕಬಾಬ ಫ್ರೈಡ್ ರೈಸ್ ಅದೆಲ್ಲ ಬೇಕು ನೀವು ನಮಗೆ ವ್ಯವಸ್ಥೆ ಮಾಡಿಡಿ ನಾವು ಬೇಗ ಬರ್ತೀವಿ ಒಂದು ಆರು ಗಂಟೆ ಸಮಯ ಹೊತ್ತಿಗೆ ಪ್ರಿಪೇರ್ ಮಾಡಿಡಿರಿ ಮತ್ತೆ ಒಳ್ಳೆ ಪಾರ್ಕಿಂಗ್ ಸೌಲಭ್ಯ ಸಹಾ ಇರಲಿ ನಮಗೆ ಫ್ರೀಯಾಗುವಾಗೆಯೇ ಇರಲಿ